ಅಲೋ ಹೇಳಿ ಮೇಡಮ್ ಹೌದು ಮೇಡಮ್ ಹೌದು ಮೇಡಮ್ ಯಾರು ಮಾತಾಡ್ತಾ ಇರೋದು ಏನಾಗಬೇಕಾಗಿತ್ತು ಮೇಡಮ್ ಮಾತ್ರೆ ಬರ್ದು ಮಾತ್ರೆ ಬರ್ಕೊಟ್ಟಿದ್ದೆನಲ್ಲ ಮೇಡಮ್ ತಗೊಳಿಲ್ವಾ

ಓಕೆ ಇದೆ ಥರ ಕಂಟಿನ್ಯೂಯಸ್ಸಾಗಿ ಏಳು ದಿವಸ ಬಂದರೆ ಮೇಡಮ್ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಮೇಡಮ್ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ನೋಡೋಣ ಈಗ ಎಷ್ಟು ದಿವ್ಸ ಆಗಿದೆ ಮೇಡಮ್ ಬಂದು ನೀವು ಹಾಂ ಇನ್ನೊಂದು ಇನ್ನೊಂದು ಟು ಡೇಸ್ ನೋಡಿ ನೋಡಿ ಅದು ಆದ್ಮೇಲೆಯೂ ಇದೇ ಥರವೇ ಬರ್ತಾ ಇದೆ ಅಂದರೆ ಮಾತ್ರೆ ಕಂಟಿನ್ಯೂ ಮಾಡಿ ಹಾಗೆ ಪುನಃ ಬರ್ತಾ ಇದೆ ಅಂದರೆ ಆಮೇಲೆ ಏಳು ದಿವಸ ಆದ್ಮೇಲೆ ಬ್ಲಡ್ ಟೆಸ್ಟ್ ಮಾಡ್ಸೋಣ

ಅಲ್ಲ ಪುನಃ ಅದನ್ನೇ ಕಂಟಿನ್ಯೂ ಮಾಡೋಣ ಆದರೆ ಮಧ್ಯದಲ್ ಕಂಟಿನ್ಯೂ ಡಿಸ್ಕಂಟಿನ್ಯೂ ಮಾಡೋದು ಬೇಡ ಅದರಲ್ಲೂ ಹೋಗ್ಲಿಲ್ಲ ಅಂದರೆ ಬೇಕಾದರೆ ಆಮೇಲೆ ನೋಡೋಣ ಮೇಡಮ್ ಇನ್ನೊಂದೆರಡು ದಿವಸ ನೋಡಿ ಇದನ್ನೇ ನೋಡಿ ಮೇಡಮ್ ಓಕೆ ಫುಡ್ಡೆಲ್ಲ ಇದು ಖಾರ ಮತ್ತು ಉಪ್ಪು ತಗೊಳೋದು ಬೇಡ ನಾರ್ಮಲ್ ಅವು ನಾರ್ಮಲ್ ಮಜ್ಜಿಗೆ ಸಾಂಬಾರು ಶೀತದ ಶೀತದ ಪದಾರ್ಥ ಇದ್ದರೆ ತಗೋಳೊಕ್ ಹೊಗಬೇಡಿ ಹಾಂ ಮೇಡಮ್ ಹಲೋ ಹೇಳಿ ಮೇಡಮ್ ಅಷ್ಟೇ ಅದೇ ಮೇಡಮ್ ಆ ಶೀತದ ಪದಾರ್ಥ ಏನೂ ತಗೋಳ್ಳೊಕೆ ಹೋಗಬೇಡಿ ಓಕೆ ಮೇಡಮ್ ಹಾಂ ಹಾಂ ಹಾಂ ತಗೊಳ್ಳಿ ಮೇಡಮ್ ಅದನ್ನೇ ತಗೊಳ್ಳಿ ಇದೇ ಥರ ಆದರೆ ನಾ ಹಾಂ ಟು ಡೇಸ್ ಬಿಟ್ಟು ಬನ್ನಿ ಮೇಡಮ್ ಇದೇ ಥರ ಆಗಿದ್ದರೆ ಪುನಃ ಬನ್ನಿ ಓಕೆ ಓಕೆ ಮೇಡಮ್ ಓಕೆ ಓಕೆ ತ್ಯಾಂಕ್ ಯು ಮೇಡಮ್ ಹೌದ್ ಹೌದು ಇನ್ನೇನಿಲ್ಲ ಮೇಡಮ್ ಅಷ್ಟೇ ಸೇಮ್ ಟೈಮಿಂಗ್ಸೆ ಹಾಂ ಆಯಿತು ಮೇಡಮ್ ಆಯಿತು ನಾನು ಬಿಜಿ ಇದ್ದಾಗ ಮಾಡೋಕಾಗಲ್ಲ ಬಾಕಿ ಟೈಮಲ್ಲಿ ಮಾತಾಡ್ತೀನಿ ಓಕೆ